ಸಂಗೀತದಲ್ಲಿ ನಮಗೆ ಯಾವ ಯಾವ ಪ್ರಕಾರದ ಹಾಡುಗಳು ಇಷ್ಟ ಅಂದರೆ ನಮಗೆ ಮೊದಲಿಗೆ ಲಾವಣಿಗಳು ಆ ನಂತರ ಜನಪದ ಗೀತೆಗಳು ರಂಗ ಗೀತೆಗಳು ಸುಗಮ ಸಂಗೀತ ಭಕ್ತಿ ಗೀತೆ ಭಾವ ಗೀತೆ ದೇಶಭಕ್ತಿ ಗೀತೆಗಳು ರಾಷ್ಟ್ರ ಗೀತೆ ನಾಡಗೀತೆ ಎಲ್ಲ ಹಾಡುಗಳು ಮತ್ತು ಎಲ್ಲ ಸಂಗೀತವು ಕೂಡ ನಮಗೆ ಬಹಳ ಇಷ್ಟ ಅದು ಕೀರ್ತನೆಗಳು ದಾಸರ ಕೀರ್ತನೆಗಳು ವಚನಗಳು ಇವೆಲ್ಲವೂ ಕೂಡ ನಮಗೆ ಬಹಳ ಇಷ್ಟ ನಮಗೆ ತುಂಬ ತಂದುಕೊಡ್ತಕಂಥ ಗೀತೆಗಳಂದರೆ ದುಃಖದ ಒಂದು ಸನ್ನಿವೇಶದ ಗೀತೆಗಳು ಹಾಸ್ಯಮಯವಾಗಿರ್ತಕ್ಕಂಥ ಗೀತೆಗಳು ಅನಂತರ ಒಂದು ದೇಶಭಕ್ತಿ ನಾಡಗೀತೆ ಇವೆಲ್ಲ ಸಂಗೀತದ ಪ್ರಕಾರಗಳು ಕೂಡ ನಮಗೆ ಬಹಳ ಇಷ್ಟ ಆ ಅದಲ್ಲದೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಾರ್ತ ಮತ್ತು ಪ್ರಸಾರ ಇಲಾಖೆಯಲ್ಲಿಯು ಕೂಡ ನಾವು ಈ ಆರೋಗ್ಯ ಗೀತೆಗಳು ಜನಪದ ಗೀತೆಗಳು ಲಾವಣಿಗಳನ್ನು ಕೂಡ ನಾವು ಹೇಳ್ತೇವೆ ಆ ನಂತರ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಜನಪದ ಗೀತೆಗಳನ್ನು ಕೂಡ ನಮ್ಮ ಹಬ್ಬ ಹರಿದಿನಗಳಲ್ಲಿ ಮತ್ತು ಭಜನೆ ಗೀತೆಗಳನ್ನು ಭಜನೆ ಪದಗಳನ್ನು ಕೂಡ ನಾವು ಹಾಡ್ತೇವೆ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಕೂಡ ಆಯಾ ದೇವಾಲಯಗಳಲ್ಲಿ ಕೂಡ ನಾವು ಇವುಗಳನ್ನು ಹಾಡ್ತೇವೆ ಆನಂತ್ರ ವಚನಗಳನ್ನ ಮಠ ಮಾನ್ಯಗಳಲ್ಲಿ ಕೂಡ ನಾವು ವಚನ ಗಾಯನಗಳನ್ನು ಮತ್ತು ಭಕ್ತಿ ಸಂಗೀತ ಮತ್ತು ಲಘು ಸಂಗೀತ ರೇಡಿಯೋ ಆ ನಂತರ ದೂರದರ್ಶನಗಳು ಚಂದನ ವಾಹಿನಿ ಮೊದ್ಲಾದವುಗಳಲ್ಲಿಯು ಕೂಡ ಎಲ್ಲವುಗಳಲ್ಲಿ ಹಾಡ್ತೇವೆ ಅದು ಆ ತದನಂತರ ಈ ಒಂದು ಸಂಗೀತಗಳಲ್ಲಿ ಹಿಂದೂಸ್ತಾನಿ ಸಂಗೀತ ಮತ್ತು ಪಾಶ್ಚಾತ್ಯ ಸಂಗೀತ ಅವು ಕೂಡ ಬಹಳ ಮುಖ್ಯ ಹಿಂದೂಸ್ತಾನಿ ಸಂಗೀತಗಳಲ್ಲಿಯು ಕೂಡ ಚೋಟೆಕ್ಯಾಲ್ ಮತ್ತು ಬಢಾಕ್ಯಾಲ್ಗಳನ್ನು ಹಾಡ್ತೀವಿ ಹಿಂದುಸ್ತಾನಿಗಳಲ್ಲಿ ಹಿಂದು ಹಿಂದುಸ್ತಾನದ ಹಿಂದುಸ್ತಾನಿಯ ಸಂಗೀತದಲ್ಲಿ ಇವೊಂದು ಅತಿ ಲಯಕ್ಕೆ ಹೆಚ್ಚು ಒತ್ತುಕೊಟ್ಟು ಹಾಡ್ತಕ್ಕಂತ ಒಂದು ಸಂಗೀತ ಆಮೇಲೆ ತಾಳ ಲಯ ಅಷ್ಟೊಂದು ಮಹತ್ವವಾಗಿರ್ತಕ್ಕಂಥ ಒಂದು ಸಂಗೀತವಾಗಿದೆ ಪ್ರತಿಯೊಂದು ಸಂಗೀತದಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟತೆಗಳಿವೆ ಪ್ರತಿಯೊಬ್ಬರಲ್ಲಿಯು ಕೂಡ ಆ ಧ್ವನಿ ಆಯಾ ಧ್ವ ಅವರವರ ಧ್ವನಿಗೆ ಹೊಂದಿಕೊಳ್ಳುವಂತೆ ಅವರವರ ಕಂಠ ತ್ರಾಣಕ್ಕೆ ಹೊಂದಿಕೊಳ್ಳುವಂತೆ ಹಾಡುವಂಥದು ನಮ್ಮ ಸಂಗೀತದ ವಿಶಿಷ್ಟತೆ ಆಗಿದೆ ಹಿಂದೂಸ್ತಾನಿ ಸಂಗೀತದಲ್ಲಿ ಎಲ್ಲ ತಾಳಗಳು ಲಯಗಳು ಮತ್ತು ಈ ಪಾಶ್ಚಾತ್ಯ ಸಂಗೀತದಲ್ಲಿಯೂ ಕೂಡ ಮತ್ತು ಗಮಕಗಳಲ್ಲಿಯೂ ಕೂಡ ಗಮಕ ಸಂಗೀತ ಮತ್ತು ಗಮಕ ಸಾಹಿತ್ಯದಲ್ಲಿಯು ಕೂಡ ನಾವು ಕೇಳ್ತಿವಿ ಕೀರ್ತನೆಗಳಲ್ಲಿ ಜನಪದ ಭಾಷೆಯಲ್ಲಿಯೂ ಕೂಡ ನಾವು ಪ್ರತಿಯೊಬ್ಬರು ಆ ಜನಪದ ಶೈಲಿಯಲ್ಲಿ ಕೂಡ ನಾವು ಮಾತನಾಡ್ತೀವಿ ಅಲ್ಲಿರ್ತಕ್ಕಂಥ ರಾಗಗಳ ಸಂಯೋಜನೆ ತಾಳ ಲಯ ಮೊದಲಾದವುಗಳಲ್ಲಿಯೂ ಕೂಡ ನಾವು ತಿಳಿತೀವಿ ಇವುಗಳನ್ನೆಲ್ಲ ತಿಳಿದುಕೊಂಡು ಅವುಗಳನ್ನು ಛಂದಸ್ಸಿಗೆ ತಕ್ಕಂತೆ ಅಂದರೆ ತಾಳ ಲಯಕ್ಕೆ ತಕ್ಕಂತೆ ನಾವು ಹಾಡ್ತೀವಿ ಪ್ರತಿಯೊಂದಕ್ಕೆ ಅಂದರೆ ಹೆಜ್ಜೆ ಮತ್ತು ಗೆಜ್ಜೆಗಳ ಸಪ್ಪಳಕ್ಕೆ ಕೂಡ ನಾವು ಇದನ್ನು ಹಾಡ್ತೀವಿ ತಬಲ ಹಾರ್ಮೋನಿಯಮ್ ಮತ್ತು ಈ ಬೇರೆಬೇರೆ ವಾಯ್ಲಿನ್ ಇವುಗಳನ್ನು ನುಡಿಸುವುದರ ಮೂಲಕವಾಗಿ ನಾವು ಸಂಗೀತವನ್ನು ಹಾಡುವುದನ್ನು ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಎಲ್ಲ ಸಂಗೀತದಲ್ಲಿಯೂ ಕೂಡ ನಮಗೆ ಬಹಳ ಮುಖ್ಯ ರಂಗ ಸಂಗೀತ ಬಹಳ ಮುಖ್ಯ ಎಲ್ಲ ರಂಗ ಗೀತೆಗಳನ್ನು ಸುಗಮ ಸಂಗೀತ ಜನಪದ ಗೀತೆ ಭಕ್ತಿ ಗೀತೆ ಭಾವ ಗೀತೆ ಎಲ್ಲವುಗಳನ್ನು ಕೂಡ ನಾವು ಸಂಗೀತದಲ್ಲಿ ಆಳವಡಿಸಿಕೊಂಡು ಅವುಗಳನ್ನು ಹಾಡ್ತೀವಿ ಮಾತ್ನಾಡ್ತಾಕ್ಕಂಥ ಅವ ಅವಕಾಶ ಕೊಟ್ಟಿರ್ತಕ್ಕಂಥವರಿಗೆ ಧನ್ಯವಾದಗಳು